ಹಲೋ ನಮಸ್ತೆ ಇದು ಓಲಾ ಗ್ರಾಹಕ ಸೇವೆ ಅಲ್ಲವಾ ನಾನು ಉಲ್ಲಾಸ್ ಅಂತಂದುಬಿಟ್ಟು ನಾನಿವಾಗ ಕೆಲವು ಹೊತ್ತು ಮುಂಚೆ ಒಂದುಉ ಓಲಾ ಕ್ಯಾಬ್ ಬುಕ್ ಮಾಡಿದ್ದೆ ನಿಮ್ಮಲ್ಲಿ ನಿಮ್ಮ ಆನ್ಲೈನ್ ಅಪ್ ಅಪ್ಲಿಕೇಷನ್ ಮೂಲಕನೆ ಬಟ್ ಇವಾಗ ಏನಾಗಿದೆ ಅಂತಂದ್ರೆ ನಾನು ಅನೇಕ ಕಾರಣಗಳಿಂದ ಪ್ರಯಾಣ ಬೆಳ್ಸೋಕ್ಕಾಗಲ್ಲ ಸೊ ನಾನು ಮುಂಗಡ ಪೇಮೆಂಟ್ ಮಾಡ್ಬಿಟಿದ್ದೆ ನೋಡಿ ನನ್ನದು ಬುಕಿಂಗ್ ಬಂದುಬಿಟ್ಟು ನಮ್ಮ ಮನೆಯಿಂದ ಪ ಜೋಗಿಮಟ್ಟಿಗೆ ಇತ್ತು ಸೊ ಅಮೌಂಟು ಬಂದುಬಿಟ್ಟು ನಿಮ್ದು ಮುಂಗಡ ಎಂಟ್ನೂರು ರೂಪಾಯಿ ತೋರಿಸ್ತಾ ಇತ್ತು ಸೊ ನಾನು ಮುಂಚೆನೇ ಪೇಮೆಂಟು ಮಾಡ್ಬಿಟ್ಟಿದ್ದೇನೆ

ಸೊ ಆ ಮುಂಗಡ ಪೇಮೆಂಟ್ ಮಾಡಿರೋದನ್ನ ಎಂಟ್ನೂರು ರೂಪಾಯಿ ಅದೇನಿದೆ ನಿಮ್ದು ಕ್ಯಾನ್ಸಲೇಷನ್ ಚಾರ್ಜಸ್ ಐವತ್ತು ರೂಪಾಯಿ ಏನೋ ಅದು ಮೈನಸ್ ಮಾಡಿಕೊಂಡು ಬಾಕಿ ಮೊತ್ತ ಏನಿದೆ ಏಳ್ನೂರೈವತ್ತು ರೂಪಾಯಿ ಸೊ ಅದು ದಯವಿಟ್ಟು ರಿಫಂಡ್ ಮಾಡಿ ನಾನಿಲ್ಲಿ ರೀಸನ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅದರಲ್ಲಿ ನನ್ನ ನನ್ನ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿದ್ದೀನಿ ಅದು ತೋರಿಸ್ತ ಇಲ್ಲ ಸೊ ಹಾಗಾಗಿ ನಾನು ಮುಂಗಡ ಪೇಮೆಂಟ್ ಏನು ಮಾಡಿದ್ದೀನಿ ಅದನ್ನು ಪ ಒಂದು ಇದನ್ನ ಕನ್ಸಿಡರ್ ಮಾಡಿಬಿಟ್ಟು ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ಆದಷ್ಟು ಬೇಗ ರಿಫಂಡ್ ಮಾಡಿ ಧನ್ಯವಾದಗಳು